ನಾನು ಕಾಗದ ಮೇಲೆ ಪೆನ್ನು ಬಳಸಿಕೊಂಡು ಸಾಂಪ್ರದಾಯಿಕವಾಗಿ ಬರೆಯಲು ಇಚ್ಛಿಸುತ್ತೇನೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಕಾಗದದ ಮೇಲೆ ಬರೆಯೋದನ್ನೆ ನಿಲ್ಲಿಸಿಬಿಟ್ಟಿದ್ದಾರೆ ಅವರು ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಮೊಬೈಲ್ ಫೋನುಗಳನ್ನು ಬಳಸಿಕೊಂಡು ಬರೆಯಲು ಪ್ರಯತ್ನಿಸುತ್ತಿದ್ದಾರೆ ಇದು ತಪ್ಪಂತ ಹೇಳಲಿಲ್ಲ ಹೇಳುವುದಿಲ್ಲ ಬಟ್ ಆದ್ರು ಯೂಸ್ ಮಾಡೋದರಿಂದ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಚಿಕ್ಕ ಮಕ್ಕಳಲ್ಲೇ ಕಣ್ಣಿನ ಸಮಸ್ಯೆ ಬರ್ತಾ ಇದೆ ಮತ್ತು ಅವರಿಗೆ ಸ್ಮರಣ ಶಕ್ತಿ ಕ ಕೊರತೆೆ ಹೆಚ್ಚಾಗುತ್ತಿದೆ ಸಾಂಪ್ರದಾಯಿಕ ಸಾಂಪ್ರದಾಯಿಕವಾಗಿ ಪೆನ್ನು ಬಳಸಿಕೊಂಡು ಕಾಗದ ಬಳಸಿಕೊಂಡು ಬರೆಯುವುದರಿಂದ ಅವರ ಸ್ಮರಣ ಶಕ್ತಿಯನ್ನು ಹೆಚ್ಚಿಸಬಹುದು ಮತ್ತು ಅವರಿಗೆ ಅಕ್ಷರಗಳು ದುಂಡಾಗಿ ಬರೆಯಲು ಸಹಾಯವಾಗುತ್ತದೆ ಮತ್ತು ಅವರು ಮುಂದಿನ ದಿನದಲ್ಲಿ ಮುಂದಿನ ದಿನಗಳಲ್ಲಿ ಅವರ ಕಣ್ಣಿನ ಸಮಸ್ಯೆಯನ್ನು ಎದುರಿಸಲು ಏನು ಸಮಸ್ಯೆ ಆಗುವುದಿಲ್ಲ ಲಾಪ್ಟಾಪ್ ಮೊಬೈಲ್ ಕಂಪ್ಯೂಟರ್ಸ್ ಉಪಯೋಗಿಸುವುದು ತಪ್ಪು ಅಂತ ಹೇಳುವುದಿಲ್ಲ ಅದ್ರ ಉಪಯೋಗ ಉಪಯೋಗವನ್ನು ಸರಿಯಾದ ಸಮಯದಲ್ಲಿ ಸರಿಯಾಗಿ ಬಳಸಿಕೊಳ್ಳದೆ ಬಳಸಿಕೊಳ್ಳುವುದರಿಂದ ಏನು ಸಮಸ್ಯೆ ಆಗುವುದಿಲ್ಲ ಪ್ರತಿ ದಿನವು ಲ್ಯಾಪ್ಟಾಪ್ ಕಂಪ್ಯೂಟರ್ ಮೊಬೈಲ್ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ತಾಸು ಅದನ್ನೇ ಬಳಸುವುದರಿಂದ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಯನ್ನು ಎದುರಾಗ ಎದುರಿಸ್ಬೇಕಾಗುತ್ತದೆ ಅದರ ಬದಲಾಗಿ ಸಾಂಪ್ರದಾಯಿಕವಾಗಿ ಕಾಗದ ಪೆನ್ನು ಬಳಸಿಕೊಂಡು ಬರೆಯುವುದರಿಂದ ಮಕ್ಕಳಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸಬಹುದು ಮತ್ತು ಅವರ ಸ್ಮರಣ ಶಕ್ತಿಯನ್ನು ಹೆಚ್ಚಿಸಬಹುದು ಮತ್ತು ಅವರಿಗೆ ಅಕ್ಷರಗಳ ಜ್ಞಾನವು ಹೆಚ್ಚಿಸಬಹುದು ಅಕ್ಷರಗಳನ್ನು ಹೇಗೆ ಬರೆಯಬೇಕು ಅನ್ನೋದನ್ನು ಅವ್ರಿಗು ತಿಳಿಸಿ ತಿಳಿಸಿಕೊಡಬಹುದು ಇತ್ತೀಚಿನ ದಿನಗಳಲ್ಲಿ ಬರವಣಿಗೆಯು ಅನೇಕ ಬದಲಾವಣೆಯನ್ನು ಕಂಡಿದೆ ಮೊದಲೆಲ್ಲ ಕಾಗದ ಪೆನ್ನುಗಳನ್ನು ಬಳಸಿಕೊಂಡು ಬರೆಸ್ತಾ ಬರೀತಾ ಇದ್ದರು ಮತ್ತು ಒಂದೇ ಥರದ ಬರವಣಿಗೆನ್ನು ಇವ್ರು ಬರೀತಾ ಇದ್ದರು ಮತ್ತು ಯಾವುದೇ ಸಂಶೋಧನಾ ರೀತಿಯ ಬರವಣಿಗೆಯನ್ನು ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಅನೇಕ ಸಂಶೋಧನೆಗಳನ್ನು ಬರವಣಿಗೆಯಲ್ಲಿ ಆಗಿವೆ ಅನೇಕ ರೀತಿಯ ಪ್ರಯತ್ನಗಳು ಅನೇಕ ರೀತಿಯ ಬರವಣಿಗೆಯಲ್ಲಿ ಬೇರೆ ಬೇರೆ ರೀತಿಯ ಬರವಣಿಗೆಯನ್ನು ಮಾಡ್ತಾ ಇದ್ದಾರೆ ಹೇಗೆಂದರೆ ಕಂಪ್ಯೂಟರಿನಲ್ಲಿ ವಿಂಡೋಸ್ ಎಕ್ಸ್ ವಿಂಡೋಸ್ ಯೂಸ್ ಮಾಡಿ ವಿಂಡೋಸುಗಳನ್ನು ಯೂಸ್ ಮಾಡಿಕೊಂಡು ಅವುಗಳಲ್ಲಿ ಬರವಣಿಗೆಯನ್ನು ಬರೆಯುವುದು ಕಂಪ್ಯೂಟರಿನ ಲ್ಯಾಪ್ಟಾಪಲ್ಲೇ ಬರವಣಿಗೆ ಬರೆಯುವುದು ಮತ್ತು ಮೊಬೈಲಿನಲ್ಲಿ ಬೇರೆ ಬೇರೆ ರೀತಿಯ ಬರವಣಿಗೆಯನ್ನು ಬರೆಯುವುದು ಮತ್ತು ಸಂಶೋಧನಾತ್ಮಕವಾಗಿ ಇನ್ನೂ ಬೇರೆ ಬೇರೆ ಪ್ರಗತಿಯನ್ನು ಕಂಡುಕೊಂಡಿದ್ದಾರೆ